ಹಲೋ ನಮಸ್ಕಾರ ಸ್ವಾಮಿ ಹೌದು ಸ್ವಾಮಿ ಮಾರ್ಕೆಟಿನಲ್ಲಿ ತರಕಾರಿನೇ ಇರೋದು ನಾನು ತರಕಾರಿನೇ ನಾವು ಮಾರೋದು ಏನು ತರ ಏನುಬೇಕಾಗಿತ್ತು ನಿಮ್ಗೆ ಈಗ ನೋಡಿ ಸ್ವಾಮಿ ಇದು ಯಾವುದೋ ಚಕ್ಕೋತ ಸೊಪ್ಪು ಅಂತ ಬಂದಿದೆ ರಾಜಗಿರಿ ಸೊಪ್ಪು ಅಂತ ಬಂದಿದೆ ಅಂದರೆ ದಂಟು ಅಂತಿರಲ್ಲ ಅದು ಬಂದಿದೆ ಪಾಲಕ್ ಪಾಲಕ್ ಪಲ್ಯ ಬಂದಿದೆ ಆಮೇಲೆ ಮೆಂತ್ಯ ಪಲ್ಯ ಬಂದಿದೆ ಬದನೆ ಕಾಯಿ ಈರುಳ್ಳಿ ಟೊಮ್ಯಾಟೊ ಹಣ್ಣು ಆಮೇಲೇ ನಾವು ನುಗ್ಗೆ ಕಾಯಿ ದೊಡ್ಡ ದೊಡ್ಡ ನುಗ್ಗೆ ಸೀಬೆ ಸೀಬೇ ಸೀಗೆ ನುಗ್ಗೆ ಸೀಮೆ ನುಗ್ಗೆ ಕಾಯಿ ಅಂತಿರಲ್ಲ ಅದೆಲ್ಲ ಬಂದಿದೆ ಮತ್ತೆ ಸೀಮೆ ಬದನೆ ಕಾಯಿ ಇದೆ ಬದನೆ ಕಾಯಿ ಬೇಕಾಗಿತ್ತು ಎಷ್ಟು ಎಷ್ಟು ಟನ್ ಬೇಕಾಗಿತ್ತು ನಿಮಗೆ ಎಷ್ಟು ಕಿಲೋ ಬೇಕಾಗಿತ್ತು

ಉಳ್ಳಗಡ್ಡಿ ತಗೋಳ್ಳಿ ಜಗ್ಗಣ್ಣ ಅಲ್ಲ

ಏ ಸ್ವಾಮಿ ಹಾಂ

ಅಲ್ಲ ಸ್ವಾಮಿ ಹುಳ ಹಿಡ್ದ ಬದನೆ ಕಾಯಿನ ಬೇಕು ಅಂತ ಕೇಳ್ತಿರಲ್ಲಾ ನಾವೇನು ಬದುಕಬೇಕಾ ಬೇಡಾ ನೋಡಿ ಮೇಡಮ್ ನೋಡಿ ಇದರಲ್ಲಿ ಬದನೆ ಕಾಯಿ ನಾವು ಒಂದೇ ಥರನೇ ಮಾಡೋದು ಅದರಲ್ಲಿ ಏನೇನೋ ಕೆಮಿಕಲ್ ಹಾಕಿ ಅದೆಲ್ಲ ಹಾಕಿ ರಾಸಾಯನಿಕವಾಗಿ ಅಂತ ಎಲ್ಲ ಮಾಡ್ತಾರೆ ಅಂತಹ ಹಲ್ಕ ಕೆಲ್ಸಕ್ಕೆ ನಾವೇನು ಹೋಗೋದಿಲ್ಲ ನಾವೂ ವ್ಯವಸಾಯದಿಂದ ಬಂದು ಭೂಮಿಯಿಂದ ತಕೊಂಡು ಬಂದು ಇದನ್ನ ಯಾವ ಅದನ್ನು ಹಾಗಿಂದ ಹಾಗೆ ಮಾರಿ ಮಾರ್ತೀವಿ ಅದ್ರಲ್ಲಿ ನಾವೇನೂ ರಾಸಯನಿಕ ಹಾಕಿ ಅದನೆಲ್ಲ ಬಳಸಿ ನಿಮ್ಮ ನಿಮ್ಮ ಆರೋಗ್ಯ ಕೆಡಿಸಿದರೆ ನಮಗೆ ಬರೋವಂತ ಭಾಗ್ಯ ಏನು ಇಲ್ಲ ಆದರೆ ಸ್ವಲ್ಪ ಅದ್ರುದ್ದು ದರ ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕೆಂದ್ರೇ ಅದನ್ನು ಕಾಯ್ಬೇಕು ನೋಡಿ ಅದು ಮಾಗೋ ತನಕ ನಾವು ಅದು ಕಾಯ್ಬೇಕು ಅಲ್ಲಿಂದ ತರ್ಬೇಕು ಮಾಡೋ ಹೊತ್ತಿಗೆ ಜಾಸ್ತಿ ಆಗುತ್ತೆ ಹಾಂ ಈಗ ನಿಮಿಗೆ ಏನು ಬೇಕು ಹೇಳಿ ನೀವು ಮುಖ್ಯವಾಗಿ ಈಗ ಬದನೆ ಕಾಯಿ ನೋಡಿ ನಮ್ಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ಅರವತ್ತು ರೂಪಾಯಿ ಕೆ ಜಿ ಇದೆ ಹಾಂ ಮತ್ತೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಹನ್ನೆ ಹದ್ನ ಹದಿನೈದು ರೂಪಾಯಿಗೆ ಒಂದು ಕಟ್ಟಿದೆ ದೊಡ್ಡ ಸೈಜ್ ಮೇಡಮ್ ನಾವು ಮಾಡೋದು ದೊಡ್ಡ ಸೈಜ್ ಹಾಗೆ ಮೇಡಮ್ ಅಂತೆ ನಿಮಗೆ ಹಾಂ ಹಾಂ

ಅಲ್ಲ ಕರೆಕ್ಟ್ ಬರಿ ಅದೊಂದೆ ಸಾಕಾ ಬದನೆ ಕಾಯಿ ಕಳ್ಸೋದು ಕುಡುಗಲ್ಲು ಯಾಕೆ ಬೇಕು ನೋಡೀ ನಿಮಗೆ ನಿಮ್ಮ ಏನು ನಿಮ್ಗ ಯಾವುದಕ್ಕೋಸ್ಕರವಾಗಿ ಬೇಕು ಏನು ಮನೆಯಲ್ಲಿ ಮದುವೆ ಇದಿಯಾ ಮುಂಜಿ ಇದೆಯಾ ಏನಾದರು ನೋಡಿ ಒಂದು ಕೆಲಸ ಮಾಡೀ ನಿಮಗೆ ಯಾವ ಯಾವ ತರಕಾರಿಗಳು ನಿಮ್ಮ ಅಡಿಗೆ ಮಾಡೋರನ್ನ ಕೇಳಿಕೊಂಡು ನಿಮ್ಗೆ ಯಾವ ಯಾವ ತರಕಾರಿಗಳು ಬೇಕೋ ಆ ತರಕಾರಿಗಳನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಟು ಕಳಿಸಿ ನಾನು ಇಲ್ಲಿ ಪ್ಯಾಕ್ ಮಾಡಿ ಇಟ್ಟು ಮಾಡಿ ಇಡ್ತೀನಿ ಆಮೇಲೆ ನೀವೇ ಬಂದು ತೊಗೊಂಡು ಹೋಗಿ ಯಾಕೆಂದ್ರೆ ನಿಮ್ಮ ಹುಡುಗ ಯಾರೋ ನನಗೆ ಗೊತ್ತಿರೋದಿಲ್ಲ ಯಾರೋ ಬಂದು ತಕೊಂಡು ಹೋಗುವಂತ ಅವಕಾಶಗಳು ಜಾಸ್ತಿ ಇರ್ತವೆ ನೀವು ಕೊಡಿ ಅವನ್ನೆಲ್ಲ ನಾವು ಚೀಲದಲ್ಲಿ ಹಾಕಿಸಿ ಎಲ್ಲ ಹಾಕಿಸಿ ಒಣಗಿಸಿ ಹೊಲ್ದು ಇಟ್ಟಿರ್ತೀನಿ ಸಾಯಂಕಾಲ ಬನ್ನೀ ನಿಮ್ದು ಏನು ಇದೆ ರೀ ನಿಮ್ದು ಏನು ದರ ಪ್ರಕಾರ ರೇಟಿನ ಪ್ರಕಾರ ನಾವು ಲಿಸ್ಟ್ ಮಾಡಿ ಇಟ್ಟಿರ್ತೀವಿ ನೀವು ಅದನ್ನು ತಗೊಂಡು ಹೋಗಿ ಹಾಂ ಆಯ್ತು ಆಯ್ತು ನಮಸ್ಕಾರ ಸ್ವಾಮಿ ಹೋಗಿ ಬನ್ನಿ